ಹೂವು ಹಣ್ಣು ಅಥವಾ ತರಕಾರಿ ಯಾವುದೇ ಗಿಡ ಬೆಳೆಸಿದ್ರುನೂ ಅದರಿಂದ ನಮಗೆ ಲಾಭವೇ ಇದೆ ನನ್ನ ಬಗ್ಗೆ ಕೇಳಬೇಕಂದ್ರೆ ನಾನು ತರಕಾರಿ ಗಿಡ ಬೆಳ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಈಗ ಕೆಲವೊಂದು ಪೀಕ್ ಸೀಸನ್ಗಳಲ್ಲಿ ಪೀಕ್ ಟೈಮ್ಗಳಲ್ಲಿ ಈ ತರಕಾರಿ ಬೆಲೆ ತುಂಬ ಹೈಯಲ್ಲಿರುತ್ತೆ ತುಂಬ ಪೀಕಲ್ಲಿ ಇರುತ್ತೆ ಆದ್ದರಿಂದ ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗೇ ಟೊಮೆಟೋ ಬೆಲೆ ತುಂಬ ಏರಿಬಿಟ್ಟಿತ್ತು ನೂರು ರೂಪಾಯಿ ಕೆಜಿ ಎಲ್ಲ ಇತ್ತು ಸೊ ಅದರಿಂದ ತುಂಬ ನಮ್ಮ ಮನೇಲಿ ಟೊಮೆಟೋ ತರೋದೇ ಬಿಟ್ಬಿಟ್ಟಿದ್ರು ಆದ್ದರಿಂದ ಟೊಮೆಟೋ ಸಾರು ಇಲ್ಲ ಟೊಮೆಟೋ ರೈಸ್ ಇಲ್ಲ ಸೊ ಟೊಮೆಟೋ ಉ ಟೊಮೆಟೋ ಹಾಕಿ ಮಾಡುವಂಥ ಯಾವ ಪದಾರ್ಥವೂ ಮಾಡ್ತಲೇ ಇರಲಿಲ್ಲ ಸೊ ಹಿಂಗೆ ಆಗಬಾರ್ದು ಅಂತ ನಾನು ನಂಗೆ ಅದೇನು ತರಕಾರಿ ಗಿಡ ಬೆಳೆಸಿದ್ರೇನೇ ವರ್ತ್ ಅಂತ ಅನ್ನಿಸುತ್ತೆ ಇವಾಗ ಎಲ್ಲ ಥರ ತರಕಾರಿ ಗಿಡವೂ ಬೆಳೆಸ್ಬೇಕು ಬರೀ ಟೊಮ್ಯಾಟೋ ಅಥವಾ ಆಲೂಗಡ್ಡೆ ಅಂತ ಅಲ್ಲ ಕ್ಯಾಬೇಜು ನಮ್ಗೇನು ಬೇಕೋ ಮೆಣಸಿನ್ಕಾಯಿ ಎಲ್ಲ ತರಕಾರಿ ಗಿಡವೂ ಗಾರ್ಡನಿಂಗ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಈ ನಾನು ತರಕಾರಿ ಗಿಡನ ಬೆಳೆಸೋಕೆ ಇಷ್ಟಪಡ್ತೀನಿ ಹೂವು ಹಣ್ಣು ಬೇಡ ಅಂತ ಹೇಳೋಲ್ಲ ಹೂವಿಂದ ಹಾಂ ಆಬ್ವಿಯಸ್ಲಿ ನಮ್ಗೆ ದೇವ್ರ ಪೂಜೆಗಾಗಲಿ ಅಥವಾ ಹೂ ಮುಡ್ಕೊಳ್ಳೋಕ್ಕಾಗಲಿ ಹೂವು ಸಿಗುತ್ತೆ ಅದ್ರಿಂದಲೂ ವರ್ತ್ ಇದೆ ಹಾಗೆ ಹಣ್ಣು ಅಷ್ಟೇ ಹಣ್ಣಿನ ಬಗ್ಗೆ ಬಂದರೆ ಹಣ್ಣು ಅಷ್ಟೇ ಕೆಲ್ವೊಂದು ಪೀಕ್ ಸೀಸನ್ಗಳಲ್ಲಿ ಹಣ್ಣಿನ ಹಣ್ಣು ತಿನ್ಬೇಕು ಅಂತ ಇರುತ್ತೆ ಬಟ್ ಹಣ್ಣಿನ ರೇಟ್ಗಳು ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಕೆಲವೊಬ್ಬರು ಮಿಡ್ಲ್ ಕ್ಲಾಸ್ ಲೈಫು ಲೀಡ್ ಮಾಡೋರು ಬಿಡಪ್ಪ ಏನು ತಿಂತೀಯಾ ಇಷ್ಟೊಂದು ರೇಟ್ ಇದೆ ಅಂತ ಸುಮ್ನೆ ಆಗ್ಬಿಡ್ತಾರೆ ಸೊ ಹಾಗೆಲ್ಲ ಆಗಬಾರ್ದು ಯಾವುದೇ ಗಿಡ ಬೆಳೆಸಿದ್ರೂನು ಅದು ವರ್ತೇ ಇದೆ ಸೊ ಯಾವುದು ಬೇಡ ಅಂತ ಹೇಳೋಲ್ಲ ನನ್ನ ಒಂದು ಇಷ್ಟ ಅಂತ ಅಂದರೆ ಅದು ತರಕಾರಿ ಗಿಡವೇ ಯಾಕೆಂದರೆ ಅದೇ ಮನೆಯಲ್ಲಿ ಮನೇಲಿ ಆರಾಮ್ ಸೆ ಸಿಗ್ಬೋದು ಈ ಥರ ಎಲ್ಲ ಕಷ್ಟ ಪೀಕ್ ಟೈಮಲ್ಲಿ ರೇಟ್ ಎಲ್ಲ ಜಾಸ್ತಿ ಆದಾಗ ತರಕಾರಿದು ನಮ್ಮ ಮನೆಯಲ್ಲೇ ಇರುತ್ತೆ ಅಂತ ಹೇಳಿ ಸೊ ನಂಗೆ ತರಕಾರಿ ಗಿಡ ಬೆಳ್ಸೋಕೆ ತುಂಬನೇ ಇಷ್ಟ